ನಾನು ಇದುವರೆಗೂ ಅಡುಗೆ ಮಾಡಲು ಪ್ರಯತ್ನಾನೇ ಮಾಡದೇ ಇರುವಂತಹ ಒಂದು ಪದಾರ್ಥ ಅಂದರೆ ಅದು ನಾನ್ವೆಜ್ ಏಕೆಂದರೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದೇ ತಿಳಿಯೋದಿಲ್ಲ ಅದಕ್ಕೆ ಈ ಒಂದು ಪದಾರ್ಥವನ್ನು ಇಷ್ಟು ಹಾಕಬೇಕು ಅಂತಿದ್ರೆ ಅಷ್ಟೇ ಹಾಕಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದರ ರುಚಿನೇ ಬದಲಾಗುತ್ತದೆ ಹಾಗಾಗಿ ನಾನು ಆ ಒಂದು ಪದಾರ್ಥವನ್ನು ಇದುವರೆಗೂ ಮಾಡಲು ಪ್ರಯತ್ನನೇ ಮಾಡಿಲ್ಲ ಹೇಗೆ ಮಾಡಿದರು ನಮ್ಮ ತಾಯಿಯ ಹಾಗೆ ರುಚಿ ಬರುವುದಿಲ್ಲ ಒಂದು ಸಾರಿ ಚಿಕನ್ ಬೆಂದಿದ್ದರೆ ನಾವು ಹಾಕಿರುವಂತಹ ಸಾಂಬಾರು ಪದಾರ್ಥಗಳು ಹೆಚ್ಚು ಕಡಿಮೆ ಆಗಿರುತ್ತದೆ ನಾವು ಹಾಕಿರುವ ಪದಾರ್ಥಗಳು ಸಮ ಪ್ರಮಾಣದಲ್ಲಿದ್ದರೂ ಒಂದು ಸಾರಿ ಚಿಕನ್ ಬೆಂದಿರೋದಿಲ್ಲ ಹೀಗೆ ಏನಾದರೂ ಒಂದು ಎಡವಟ್ಟು ಆಗೇ ಆಗುತ್ತದೆ ಆದ್ದರಿಂದ ನಾನು ಆ ಒಂದು ಪದಾರ್ಥವನ್ನು ಇದುವರೆಗೂ ಮಾಡಲು ಹೋಗಿಲ್ಲ